ನನ್ನ ಪ್ರಕಾರವಾಗಿ ನಾನು ಮುಂದೆ ಬರೆಯಬೇಕು ಅಂತ ಅನ್ಕೊಂಡಿರುವಂತಹ ಲೇಖನ ಅಂತೇಳಿದರೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರೇಮ ಎನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಅವರ ಪ್ರೀತಿ ಬಗ್ಗೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿಸ್ಬೌದ ಇಲ್ಲವಾ ಅನ್ನುವಂಥ ಒಂದು ಕಂಕ್ಲ್ಯೂಷನ್ನ ಕೊಡಬೇಕು ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ನನ್ನ ನನ್ನ ಲೇಖನದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಯೋಚನೆ ನನಗಿದೆ ಮತ್ತು ಭಾರತದಲ್ಲಿ ಬರೀಲೆ ಬೇ ಬರೆಯಲೇಬಾರ್ದು ಅನ್ನುವಂತಹ ಒಂದು ವಿಷಯಗಳು ಇದೆ ಅಂತ ನನಗ್ ಅನಿಸಲ್ಲ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಾವು ಲೇಖನದಲ್ಲಿ ಬರಿಬೋದು ಮುಂದಿನ ಮುಂದೆ ಆಗುವಂತಹ ಒಂದು ಆ ದುಷ್ಪರಿಣಾಮಗಳು ಇರ್ಬೋದು ಯಾವುದೇ ಥರ ಒಂದು ಪರಿಣಾಮಗಳು ಇರ್ಬೋದು ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ಇರ್ಬೋದು ಅಥ್ವ ಈಗ ನಡಿತಿರುವಂತಹ ಒಂದು ಸರ್ಕಾರದ ಬಗ್ಗೆ ಇರ್ಬೋದು ಇತಿಹಾಸದ ಬಗ್ಗೆ ಇರ್ಬೋದು ಎಲ್ಲದು ಕೂಡ ನಾವು ಬರಿತಾ ಹೋಗ್ಬೋದು ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಬೇಕಾದರು ನಾವು ಬರಿಬೋದು ಅನ್ನುವಂತಹ ಒಂದು ನನ್ನ ಭಾವನೆ ಇದೆ ಯಾಕಂತ ಹೇಳಿದರೆ ರಾಜಕಾರಣಿಗಳ ಬಗ್ಗೆ ಬರಿಬಾರದು ಅಂತ ತುಂಬ ಕಡೆ ನಾನು ನೋಡಿದಿನಿ ಆದರೆ ಯಾಕೆ ಬರಿಬಾರದು ಅನ್ನೋ ಅಂತ ಒಂದು ಪ್ರಶ್ನೆ ನನ್ನ ಮನಸಲ್ಲಿ ಇನ್ನು ಕಾಡ್ತಾನೆ ಇದೆ ಯಾಕಂತ ಹೇಳಿದ್ರೆ ರಾಜಕಾರಣಿಗಳು ಆಳ್ತಾರೆ ನಮ್ಮ ದೇಶವನ್ನು ಆಳ್ತಾರೆ ಅಂತ ಹೇಳಿದರೆ ಅವ್ರ ಬಗ್ಗೆ ಪಾಸಿಟೀವ್ ಆಗಿರ್ಬೋದು ನೆಗಿಟಿವ್ ಆಗಿರ್ಬೋದು ಎಲ್ಲ ಥರ ಒಂದು ವಿಷಯವನ್ನ ನಮ್ಮ ಬರವಣಿಗೆಗಳಲ್ಲಿ ಒಬ್ಬ ಕವಿಯಾಗಿ ನಾನು ಹೇಳೋದಾದರೆ ಬರಿಬೋದು ಅನ್ನುವಂಥತ ಒಂದು ಮನೋಭಾವನೆ ನನಗಿದೆ